ಹಾಂ ಹೌದು ರೀ ಇಲ್ಲ ರೀ ಊಟಕ್ಕೆ ಬಂದಿದ್ದೀನಿ ಒಂದು ಫೈವ್ ಮಿಟ್ಸ್ ತಡಿ ಬರ್ತೀನಿ ಹಾಂ ಬಂದು ಏನು ಬೇಕಾಗಿತ್ತು ರೀ ಸಾಮಾನು

ಹಾಂ ಆಯ್ತು ಹಾಂ ಆಯ್ತು ರೀ ಕೊಡೋದಾರ ಫ್ಯಾಮಿಲಿ ಪ್ಯಾಕು ಅದೇ ರೀ ಸಣ್ಣದು ಅದಾ ರೀ

ಹಾಂ ಹಾಂ ಐತೆ ರೀ ಬಾಸುಮತಿ ಅಕ್ಕಿ ಐತೆ ರೀ ಹಾಂ ಇಂಡಿಯಾ ಗೇಟ್ ಇಲ್ಲ ರೀ ಬೇರೆ ಅದಾವ ರೀ ಬೇರೆ ಬ್ರಾಂಡ್ ಅದಾವ ರೀ ಹಾಂ ರೀ ಇಲ್ಲರಿ ಹಂಗೇನು ಇಲ್ಲರಿ ಸ್ವಲ್ಪ ಪೂರ ಹಳೇದು ಇಲ್ಲ ಪೂರ ಹೊಸದು ಇಲ್ರಿ ಹಂಗೆ ಐತೀ ಹಾಂ ಎಪ್ಪತ್ತೈದು ರೂಪಾಯಿ ಐದು ಕೆ ಜಿ ಆಗುತ್ತೆ ನೋಡ್ರಿ ಇಲ್ಲ ಇಲ್ರಿ ಕಂಪ್ನಿ ಬೇರೆ ಐತೆ ರೀ ಹಾಂ ಆಮೇಲೆ ಎಪ್ಪತ್ತೈದು ರೂಪಾಯಿ ರೇಟ್ ಐತೆ ನೋಡಿರಿ ಅದ್ರದ್ದು ಹಾಂ ರೀ ಹಾಂ ರೀ ನಿಮ್ಗೇನು ಮನೆಗೆ ಕಳ್ಸ್ಬೇಕಿತ್ತು ಏನು ರೀ ಎಲ್ಲಿ ಬರತ್ರಿ ಮನೆ ಹೌದು ನೀವು ನಿಮ್ದು ಹೆಸರೇ ಹೇಳ್ರಿ ನೋಡೋಣ

ಈಗ ನಿಮ್ಮದೂ ಲಾಸ್ಟ್ ಟೈಮಿದ್ದು ಬ್ಯಾಲೆನ್ಸೂ ಬಾಕಿ ಇತ್ತು ನೋಡಿರಿ

ಇದು ಐದು ನೂರ ಇಪ್ಪತ್ತೈದು ರೂಪಾಯಿ ಬ್ಯಾ ಬಾಕಿ ಇತ್ರೀ ಸರಿ ಹಾಂ ರೀ ಈಗಿನ ಬ ಎಷ್ಟು ಈಗ ಒನ್ ಕೆ ಜಿ ಅಕ್ಕಿ ಒನ್ ಲೀಟ್ರು ಹಾಲು ಆಮೇಲೆ

ಹೌದು ರೀ ಆಯ್ತು ನಿಮ್ಮದು ಹಾಂ ಇದವೇ ಒಂದು ನಂಬರು ಇದಕ್ಕೆ ಫೋನ್ ಪೇ ಮಾಡಿ ಬಿಡ್ರೀ ಬ್ಯಾಲೆನ್ಸ್ ಬಾಕಿನೂ ಐತಿ ನೋಡಿರಿ ಅದನ್ನು ಇದನ್ನು ಕೂಡಿ ನಮ್ಮದೂ ಹುಡುಗನ್ನ ಕೊಟ್ಟು ಕಳಿಸಿ ಹೌದು ರೀ ಇಲ್ಲೆ ನಿಕ್ಕ ಹಾಂ ಕಳಿಸ್ಬಿಟ್ಟೆನ ನಮ್ಮ ಅಂಗಡಿ ಹುಡುಗ ಬರ್ತಾನೆ ರೀ ಈ ಮೂರು ಐಟಮ್ ಕೊಟ್ಟು ಕಳ್ಸ್ತೇನೆ

ಹಾಂ ಆಯ್ತು ಆಯ್ತು ಕಳ್ಸ್ತೇನೆ ಹ್ಞೂ